ಕ್ರೀಡೆಗಳು ಮನೋರಂಜನೆಗೆ ಮಾತ್ರ ಸೀಮಿತವಲ್ಲ ಒಂದು ವ್ಯಕ್ತಿತ್ವವನ್ನು ರೂಪಿಸುವುದು ದೇವರು ಎಲ್ಲರೂ ಒಂದೊಂದು ಕಲೆಯನ್ನು ಕೊಟ್ಟಿರ್ತಾನೆ ಒಬ್ಬೊಬ್ಬರಿಗೆ ಓದೋದು ಕಲೆ ಒಬ್ಬೊಬ್ಬರಿಗೆ ಕ್ರೀಡೆಗಳಲ್ಲಿ ಆಡೋದರದ್ದು ಕಲೆ ಒಬ್ರೊಬ್ಬರಿಗೆ ಪೈಂಟಿಂಗ್ನಲ್ಲಿ ಮತ್ತು ಡ್ರಾಯಿಂಗ್ ಬಿಡಿಸೋದಾಗ್ಲಿ ಎಲ್ಲದು ದೇವರು ಒಬ್ಬೊಬ್ಬರಿಗೆ ಕೊಟ್ಟಿರ್ತಾನೆ ನಾವು ಬಹಳ ಜನಗಳಿಗೆ ಕ್ರೀಡೆಯನ್ನು ಕ್ರೀಡೆಗಳು ಆಡೋದಾಗಿ ಬಹಳ ಕೊಟ್ಟಿರ್ತಾನೆ ದೇವರು ಮತ್ತು ಓದೋದ್ರಿಗೂ ಬಹಳ ಕೊಟ್ಟಿರ್ತಾನೆ ಕ್ರೀಡೆಗಳು ಅಜ್ಞಾತ ಮತ್ತು ದೂರದ ಗ್ರಾಮಗಳ ನಿವಾಸಿಗಳಿಗೆ ಕ್ರೀಡೆಗಳು ಮನೋರಂಜನೆ ಮತ್ತು ಒತ್ತಡ ನಿವಾರಣ ಸಾಧನವಾಗಿ ಕಾರ್ಯನಿರ್ವಹಿಸ್ತವೆ ಯಾಕಂದರೆ ಕ್ರೀಡೆ ನೋಡುವುದೇ ಒಂದು ಮಜ ಅದರಲ್ಲೂ ಕ್ರಿಕೆಟ್ ನೋಡುಬಹುದು ಕಬಡ್ಡಿ ಫುಟ್ಬಾಲ ಖೊ ಖೊ ಇವೆಲ್ಲ ನೋಡ್ತಾ ಇದ್ದರೆ ಜನಗಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ತಂಡವನ್ನು ಗೆಲ್ಲಿಸುವುದು ಸಪೋರ್ಟ್ ಮಾಡೋದಾಗಲಿ ತುಂಬಾ ಇಷ್ಟ ಆಗುತ್ತೆ ಮತ್ತು ಅವರ ತಂಡ ಗೆದ್ದರೂ ಬಹಳ ಖುಷಿ ಪಡ್ತಾರೆ ಮತ್ತು ಸೋತರೂ ಅಷ್ಟೆ ಅಷ್ಟೇ ದುಃಖ ಪಡ್ತಾರೆ ಮತ್ತು ಮುಂದಿನ ತಯಾರಿನ ನೋಡ್ಕೊತಾರೆ ಮತ್ತು ಗ್ರಾಮ ಗ್ರಾಮಗಳಿಂದ ಬಂದು ಮನೆಯಲ್ಲಿ ಟಿ ವಿ ಹಾಕೊಂಡು ನೋಡ್ತಾರೆ ಮತ್ತು ಇಲ್ಲಾಂದರೆ ಆ ಜಾಗಕ್ಕೆ ಹೋಗಿ ನೋಡ್ತಾರೆ ಏನು ದುಡ್ಡಿನ ಕೊರತೆ ಇರ್ಬೌದು ಅಷ್ಟೆ ಆದರೆ ಸಪೋರ್ಟ್ ಮಾಡ್ತಾರೆ ಇದು ಮತ್ತು ಸೌಂಡ್ ಕೇಳಿಸಿಕೊಂಡೇ ಒಬ್ಬೊಬ್ಬರಿಗೆ ತುಂಬ ಆಡ್ತೀವಿ ಯಾವ ತಂಡಗಳು ಆಡ್ತಾವಂತ ಗೊತ್ತಿರುತ್ತೆ ಕ್ರೀಡೆಗಳು ಮನೋರಂಜನೆಗೆ ಮಾತ್ರ ಸೀಮಿತವಾಗಿರ್ಬೇಕು ಬೆಟ್ಟಿಂಗೆ ಅವೆಲ್ಲ ಹೋಗ್ಬಾರ್ದು ಯಾಕಂದರೆ ಮನ್ಸಿಗೆ ಇಷ್ಟ ಆದನ್ನ ನಾವು ಮಾಡಬೇಕು ಹೊರ್ತು ದುಡ್ಡನ್ನು ಹಾಕೊದಾಗಲಿ ಬೆಟ್ಟಿಂಗ್ ಆಡೊದಾಗಲಿ ಮಾಡಬಾರ್ದು